ಅಡುಗೆ ಮನೇಲ್ಲಿ ಅಡುಗೆ ಮನೆಯಲ್ಲಿ ನಾವು ಗ್ಯಾಸು ಬಳಸ್ಬೇಕಿದ್ರೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಏಕೆಂದರೆ ಏನೇನು ಅನಾಹುತ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋಂಥದ್ದೆ ವಿಷಯ ಹಾಗಾಗಿ ಗ್ಯಾಸ್ ಹಚ್ಚಿದಾಗ ಸ್ವಲ್ಪ ಗಮನದಲ್ಲಿ ನಮ್ಮ ಗಮನ ಎಲ್ಲ ಅಲ್ಲೇ ಇರಬೇಕಾಗತ್ತೆ ಸ್ಮೆಲ್ ಬರ್ತಾಯಿದೆಯಾ ಇಲ್ಲವಾ ಮತ್ತು ಲೀಕ್ ಆಗ್ತಾಯಿದೆಯಾ ಕೆಲವು ಸರಿ ಸಿಲಿಂಡ್ರ ಹತ್ರನೂ ಕೂಡ ಸುಮ್ಮನೆ ಸಣ್ಣಗೆ ಅಲ್ಲೂ ಒಂಥರ ಲೀಕಾಗೋಂಗೆ ಎಲ್ಲ ಸೌಂಡ್ ಬರ್ತಾ ಇರುತ್ತೆ ಮತ್ತು ಒಂದೊಂದ್ಸಲ ಸ್ಮೆಲ್ ಬರ್ತಿರುತ್ತೆ ಆವಾಗ ನಾವು ಸ್ವಲ್ಪ ಒಂದ್ಸರಿ ಎರಡ್ಸರಿ ನಾವು ಗಮನಿಸ್ಬೇಕಾಗುತ್ತೆ ನೋಡಿಬಿಟ್ಟು ಆಮೇಲೆ ಅಷ್ಟು ಆಗಿಲ್ಲಂಥೇಳಿದ್ರೆ ನಾವು ಅವ್ರನ್ನೇ ಕರಿಬೇಕಾಗುತ್ತೆ ಗ್ಯಾಸು ಫಿಟ್ ಮಾಡ್ಕೊಡ್ತಾರಲ್ವ ಅವ್ರನ್ನ ಕರೆದ್ರೆ ಕೆಲವೊಂದ್ಸರಿ ಸಿಲಿಂಡ್ರ ಹತ್ರ ರೆಗ್ಯುಲೇಟರ್ ಫಿಕ್ಸ್ ಮಾಡ್ತೀವಲ್ವ ಅಲ್ಲಿ ವಾಷರ್ ಹೋಗಿರುತ್ತೆ ವಾಷರ್ ಹಾಕಿದ್ರೆ ಸರಿ ಹೋಗುತ್ತೆ ವಾಷರ್ ಹೋಗಿರುತ್ತೆ ಇನ್ನೊಂದ್ಸರಿ ನಾವು ಸರಿಗೆ ಅದು ರೆಗ್ಯುಲೇಟರ್ ಆನ್ ಮಾಡಿರೋ ಹತ್ರ ಆಫ್ ಮಾಡೋ ಹತ್ರ ಸ್ವಲ್ಪ ಕೇರ್ ಮಾಡಿಲ್ಲ ಸರೀಗಾಕಿಲ್ಲ ಆನ್ ಮಾಡಿಲ್ಲಂದ್ರೂ ಹಂಗಾಗುತ್ತೆ ಹಾಗಾಗಿ ಹುಷಾರಾಗಿ ಆನ್ ಮಾಡೋದು ಆಫ್ ಮಾಡೋದು ಇಟ್ಕೊಳ್ಬೇಕು ಮತ್ತೆ ಸ್ಟವ್ ಯಾವಾಗಲೇ ಆಗಲಿ ನಾವು ಸಿಲಿಂಡ್ರು ಬಳಸ್ತಾಯಿದ್ರೆ ಸ್ಟವ್ವು ಹಚ್ಚಿದ ತಕ್ಷಣ ನಾವು ಕಿಟಕಿ ಎಲ್ಲ ಓಪನ್ ಮಾಡಿಡಬೇಕು ಮತ್ತು ನಾನಂತೂ ಮಿಕ್ಸಿ ಇದೆಲ್ಲ ಅದರಿಂದೆಲ್ಲ ತುಂಬ ದೂರ ಇಟ್ಟಿರ್ತೀನಿ ಮ್ಯಾಚ್ ಬಾಕ್ಸ್ಗಳು ಎಲ್ಲ ಸ್ವಲ್ಪ ನಾವು ಸ್ಟವ್ ಹತ್ರ ಅದೆಲ್ಲ ಇಟ್ಕೊಳ್ಳೇಬಾರ್ದು ಭಾಳ ಕೇರಾಗಿ ಇರಬೇಕು ಮತ್ತೆ ನಾವು ಎಲ್ಲಾದ್ರೂ ಹೊರ್ಗಡೆ ಹೋಗ್ಬೇಕಿದ್ರೆ ಇನ್ನೊಂದ್ಸರಿ ಇನ್ನೊಂದ್ಸರಿ ನೋಡಬೇಕಾಗುತ್ತೆ ಆಫ್ ಮಾಡಿದ್ದೇವೆ ಇಲ್ವ ಎಷ್ಟು ನಾವೆಷ್ಟು ಗಮನಿಸಿದ್ರೂ ಸಾಲೋಲ್ಲ ಮತ್ತು ಡೈಲಿ ನೈಟ್ ನಾನು ಮಲ್ಕೊಳ್ಳಬೇಕಿದ್ರೆ ಡೈಲಿ ನೈಟ್ ನಾನು ಸಿಲಿಂಡ್ರ್ ಆಫ್ ಮಾಡೇ ಮಲ್ಕೊಳ್ತೀನಿ ಬೆಳಗ್ಗೆ ಮತ್ತು ತುಂಬ ಹಿಂದಕ್ಕಿಟ್ಬಿಡೋದು ಸಿಲಿಂಡ್ರ್ಗಳನ್ನು ಆವಾಗವಾಗ ಆನ್ ಮಾಡೋದು ಆವಾಗವಾಗ ಆಫ್ ಮಾಡೋದು ಮತ್ತು ಆ ರೈಗ್ಯುಲೇಟ್ರೆಲ್ಲ ಟ್ವಿಸ್ಟ್ ಮಾಡೋದು ಆ ಥರ ಎಲ್ಲ ಮಾಡುವಾಗ ಮಾಡಬಾರ್ದಾಗುತ್ತೆ ಟ್ವಿಸ್ಟ್ ಮಾಡ್ತಾಯಿರ್ ಮಾಡ್ತಾಯಿರ್ ಅದು ಲೂಸ್ ಆಗ್ತಾಯಿರುತ್ತೆ ಹಾಗಾಗಿ ಸಣ್ಣಗೆ ಎಲ್ಲೋ ಒಂದ್ಕಡೆ ಅಲ್ಲಿ ಲೀಕಾಗ್ತಾ ಇರುತ್ತೆ ಗ್ಯಾಸು ಹಾಗಾಗಿ ನಾವದರ ಬಗ್ಗೆ ಎಲ್ಲ ಸ್ವಲ್ಪ ಕೇರಾಗಿರಬೇಕಾಗುತ್ತೆ ನಾವೊಂದ್ಸರಿ ನೀಟಾಗಿ ಫಿಕ್ಸ್ ಮಾಡಿಟ್ಬಿಟ್ರೆ ಮುಗೀತು ಅದನ್ನು ಅಗಳಗಳಗಳಗಳ ಟ್ವಿಸ್ಟ್ ಮಾಡೋಂಥದ್ದೆಲ್ಲ ನಾವು ಇಟ್ಕೊಳ್ಳೇಬಾರ್ದು ಮತ್ತು ಹಾಗಾಗಿ ನಾವು ಕಿಟಕಿಗಳೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಹಚ್ಚಿದ ತಕ್ಷಣ ಸ್ಟವ್ ಹಚ್ತೀವಿ ಗ್ಯಾಸ್ ಇದೆ ಅಂದರೆ ಗಾಳಿ ಚೆನ್ನಾಗಿರ್ಬೇಕಾಗುತ್ತೆ ಅದಕ್ಕೆ ಗಾಳಿ ಗಾಳಿ ಚೆನ್ನಾಗಿರ್ಬೇಕಾಗುತ್ತೆ ಮತ್ತು ನಾವೆಲ್ಲಾದ್ರೂ ಹೋಗ್ವಾಗ್ಲೂ ಅಷ್ಟೇ ಬರುವಾಗ್ಲೂ ಅಷ್ಟೆ ಸ್ಟವ್ ಆಫ್ ಮಾಡಿದ್ವು ನೀಟಾಗಿ ಸಿಲಿಂಡ್ರ್ ಆಫ್ ಮಾಡಿದ್ವು ಮ್ಯಾಚ್ ಬಾಕ್ಸ್ಗಳೆಲ್ಲ ದೂರ ಇಡೋದು ನಾನು ಇಷ್ಟು ಕೇರ್ ತಗೊಳ್ತೀನಿ ಮತ್ತು ಅದು ಪೈಪ್ ಬರುತ್ತೆ ನೋಡಿ ಸಿಲಿಂಡ್ರಿಗೂ ಮತ್ತು ಸ್ಟವ್ಗೂ ಕನೆಕ್ಟ್ ಆಗಿದ್ದು ಪೈಪಿರುತ್ತಲ್ಲ ಅದು ಯಾವಾಗಾದ್ರೂ ಒಂದ್ಸರಿ ಸಿಕ್ಸ್ ಮಂಥ್ಸಿಗೊಂದ್ಸರಿ ಸಿಕ್ಸ್ ಮಂಥ್ಸಿಗೊಂದ್ಸರಿ ನಾವು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಇಲ್ಲ ಹೊಸ ಹೊಸದು ಒನ್ ಇಯರ್ಗಾದ್ರೂ ಒನ್ ಇಯರಾದ್ರೂ ಕೆಲವರು ಹಾಕಿಸೇ ಇರೋಲ್ಲ ಒನ್ ಇಯರಾದ್ರೂ ಕೂಡ ನಾವು ಹಾಕ್ಸ್ಕೊಳ್ಬೇಕಾಗುತ್ತೆ ತುಂಬ ಕಂಪ್ನಿದೆ ಹಾಕ್ಸ್ಕೊಳ್ಬೇಕಾಗುತ್ತೆ ಅದು ಇದು ಲೋಕಲ್ ಮತ್ತು ಮನೆ ಹತ್ರ ಬರೋರು ಆ ಥರ ಎಲ್ಲ ನಾವು ತಗೊಳ್ಳಬಾರ್ದು ಎಲ್ಲಿ ಲೀಕಾಗ್ತಾಯಿರುತ್ತೆ ಅಂತಲೇ ನಮಗೆ ಗೊತ್ತಾಗೋಲ್ಲ ಏಕೆ ಗಾಳಿ ಚೆನ್ನಾಗಿ ಆಗ್ಬಿಟ್ಟಿರುತ್ತೊ ಸಣ್ಣಗೆ ಲೀಕ್ ಆಗ್ತಾಯಿದ್ರೂ ನಮ್ಗೆ ಗೊತ್ತಾಗೋಲ್ಲ ಹಾಗಾಗಿ ನಾವು ಕಂಪ್ನಿದು ನೋಡಿ ಒಳ್ಳೆ ಚೆನ್ನಾಗಿರೋದು ಒಳ್ಳೆ ಬ್ರಾಂಡೆಡ್ ಹಾಕ್ಕೊಳ್ಬೇಕಾಗುತ್ತೆ ಯಾವಾಗಾದ್ರೂ ವರ್ಷಕ್ಕೊಂದ್ಸರಿ ನಾವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಇಷ್ಟು ನಾವು ಪ್ರೊಸಿಜರ್ನ ಫಾಲೋ ಅಪ್ ಮಾಡಿದ್ರೆ ನಾವದರಿಂದ ಸ್ವಲ್ಪ ಸುರಕ್ಷಿತವಾಗಿ ಇರ್ತೀವಿ ಓಕೆ